ಹೆಚ್ಚಿದ ಟಿ ವಿ ಮೊಬೈಲ್ ಪರದೆಯ ಸಮಯದ ಕಾರಣ ಈ ದಿನಗಳಲ್ಲಿ ಮಕ್ಕಳು ಆಟವಾಡುತ್ತಿಲ್ಲ ಎಂದು ನಿಮಗನಿಸುತ್ತದೆಯೇ ಹೌದು ಯಾಕಂದರೆ ಹೆಚ್ಚಿನ ಹೆಚ್ಚಿನ ಸಮಯದಿಂದ ಹೆತ್ತವರು ಅಂದರೆ ಹೆತ್ತವರು ಅವರವರ ಕೆಲಸಗಳಲ್ಲಿ ತೊಡಗಿರ್ತಾರೆ ಅವರಿಗೆ ಮಕ್ಕಳಿಗೆ ಸಮಯ ಕೊಡಲಿಕ್ಕೆ ಆಗ್ತಾ ಇಲ್ಲ ಹಾಗಾಗಿ ಒಂದಾ ಟಿ ವಿ ನೋಡಿ ಇಲ್ಲಾದರೆ ಮೊಬೈಲ್ ಕೊಟ್ಟು ಬಿಟ್ಟಿರ್ತಾರೆ ಮೊಬೈಲನ್ನು ಕೊಟ್ಟರೆ ಮಕ್ಕಳಿಗಂತೂ ಕೇಳೋದೇ ಬೇಡ ಆ ಮೊಬೈಲ್ ಒಳಗೇ ಬಿದ್ದು ಬಿಡ್ತಾರೆ ಟಿ ವಿಯನ್ನೂ ನೋಡ್ತಾಯಿರ್ತಾರೆ ಇಲ್ಲದಿದ್ದರೆ ಏನಾಗ್ತದೆ ಹೆತ್ತವರ ಹಿಂದೆ ಈ ಮಕ್ಕಳು ಓಡಾಡ್ತಾ ಇರ್ತಾರೆ ನನಗೆ ಅದು ಕೊಡು ಇದು ಕೊಡು ಹೆತ್ತವರಿಗೆ ಎಂಥಾಗ್ತದೆ ನಾವು ಕೆಲಸ ಮಾಡೋದಾ ಇವರನ್ನ ನೋಡ್ಕೊಳ್ಳೋದಾ ಅಂತ ಆಗ್ತದೆ ಅದಕ್ಕಾಗಿ ಎಂಥ ಮಾಡ್ತಾರೆ ಮೊಬೈಲನ್ನು ಕೊಟ್ಟು ಬಿಡ್ತಾರೆ ಈಗ ಮಕ್ಕಳು ಅದರಲ್ಲೇ ಮುಳುಗಿರ್ತಾರೆ ಬೆಳಿಗ್ಗೆಯಿಂದ ಸಂಜೆವರೆಗೆ ಮತ್ತು ಮಕ್ಳು ಆ ಮೊಬೈಲನ್ನು ಬಿಡಲಿಕ್ಕೆ ಕೇಳೋದೇ ಇಲ್ಲ ಅವ್ರ್ಗೆ ಊಟ ಮಾಡುವಾಗ ಮೊಬೈಲ್ ಬೇಕು ತಿನ್ನುವಾಗ ಮೊಬೈಲ್ ಬೇಕು ಇನ್ನಂತೂ ಎಂಥ ಹೋಮ್ ವಕ್ ಮಾಡುವಾಗಲೂ ಮೊಬೈಲ್ ಬೇಕು ಅಂತ್ಲೆ ಕೇಳುವವ್ರು ಇದ್ದಾರೆ ನನಗೆ ಮೊಬೈಲ್ ಕೊಟ್ಟರೆ ನಾನು ಇದು ಕೆಲಸ ಮಾಡ್ತೇನೆ ಇದು ಹೋಮ್ ವಕ್ ಮಾಡ್ತೇನೆ ಅಂತೆಲ್ಲ ಹೇಳುವ ಮಕ್ಕಳೂ ಇದ್ದಾರೆ ಎಂಥ ಆಗ್ತದೆ ಪ ಹೆತ್ತವರಿಗೆ ಪುರ್ಸೊತ್ತು ಇಲ್ಲ ಅವರು ಬೆಳಿಗ್ಗೆ ಹೋದರೆ ಸಂಜೆ ಬರ್ತಾರೆ ಸಂಜೆ ಬಂದಮೇಲೆ ಮನೆ ಕೆಲಸ ಇರ್ತದೆ ತಾಯಿನೂ ದುಡಿತಾಳೆ ತಂದೆನೂ ದುಡಿತಾನೆ ಈಗ ಅಂತೂ ನ್ಯೂಕ್ಲಿಯರ್ ಫ್ಯಾಮಿಲಿ ಜಾಯಿಂಟ್ ಫ್ಯಾಮಿಲಿ ಅಲ್ಲ ಹಾಗಾಗಿ ತುಂಬಾ ಕಷ್ಟ ಆಗ್ತದೆ ಆ ಮಕ್ಕಳು ಹೆಚ್ಚು ಆಟಾಡುವಂತೆ ಪ್ರೋತ್ಸಾಹಿಸಬೇಕಂದರೆ ಪೇ ಹೆತ್ತವರು ಅವ್ರಿಗೆ ಸಮಯ ಕೊಡ್ಬೇಕು ಕೊಡಬೇಕಾಗ್ತದೆ ಅಂದರೆ ಹೆತ್ತವರು ಅವರನ್ನು ಹೊರಗೆ ಕಳಿಸಲಿಕ್ಕೆ ಹೆದರ್ತಾರೆ ಈಗ ಒಂದು ಮಕ್ಳ ಜೊತೆ ಆಟ ಅವರು ಬಿದ್ದು ಪೆಟ್ಟು ಮಾಡಿಕೊಳ್ತಾರೆ ಹಾಗಾಗಿ ನಾವು ಸಮಯ ಕೊಟ್ಟು ಮಕ್ಕಳಿಗೆ ಆಟ ಆಡಲಿಕ್ಕೆ ಸಮಯ ಕೊಟ್ಟು ನಾವು ಅವ್ರ ಜೊತೆ ಹೋದರೆ ಅವರು ಆಟ ಹೊರಗಿನ ಆಟವನ್ನು ಇಷ್ಟಪಡ್ತಾರೆ ಬಟ್ ಆದರೆ ನಮಗೆ ಸಮಯ ಬೇಕು ಹೆತ್ತವರಿಗೆ ಸಮಯ ಬೇಕಾಗ್ತದೆ